ಹಾಂ ಹಲೋ ನೀವು ಸುಕನ್ಯಾ ಅವ್ರಾ ತರ್ಕಾರಿದವ್ರಾ ಹಾಂ ಅದೇ ಏನಪ್ಪ ತರಕಾರಿ ಏನಿದೆ ಅಂತ ಕೇಳೋದಿತ್ತು ಹಾಂ ಯಾವ ಏನೇನು ಇದೆ ತರಕಾರಿ ಎಲ್ಲಾ

ನಮ್ಗ ಟಮ್ ಏನಪ್ಟ ಟಮಾಟೋ ಮತ್ತು ಆಲೂಗಡ್ಡೆ ಪುಂಡಿಪಲ್

ಹ್ಞೂ ಹ್ಞೂ ನಮ್ಗೆ ರೀ ಟಮಟೋ ಆಲೂಗಡ್ಡಿ ಮತ್ತು ಪುಂಡಿಪಲ್ಯ ಎರಡು ಬೇಕಾಗ್ಯಾದ ರೀ ಹಾಂ ಪುಂಡಿಪಲ್ಯ ಎರಡು ಟಮಾಟೋ ಅರ್ಧ ಕೆಜಿ ಮತ್ತು ಟಮಟೋ ಆಲೂಗಡ್ಡಿ ಒನ್ ಕೆಜಿ ಹ್ಞೂ ಎಷ್ಟಾಗತ್ತೆ ರೀ ಅರವತ್ತಾ ಸ್ವಲ್ಪ ಕಮ್ಮಿ ಮಾಡ್ರಲ್ಲಾ ಮಾ ಇಲ್ಲ ಸಲ್ಪ ಭಾಳ ರೇಟ್ ಐತಿ ಅನ್ಸ್ತದ ಒನ್ ಸ್ವಲ್ಪಾರ ಕಮ್ಮಿ ಮಾಡಿ ಹಾಂ ರೀ ಬಟ್ ಏನಪ್ಪ ತಗೋಳದೆ ಏನಪ್ಪ ಟಮಟೋ ಮತ್ತು ಆಲೂಗಡ್ಡಿ ಪುಂಡಿಪಲ್ಯ ತಗೋಲದಿರಿ ಹ್ಞೂ ಖರೆ ಅದ ರೀ ಸಲ್ಪ ಕಮ್ಮಿ ಮಾಡಿ ನೋಡ್ರಿ ಹ್ಞೂ ತಗೊತೀವಿ ರೀ ಐತಿ ಹ್ಞೂ ಹ್ಞೂ ಹ್ಞೂ ಮತ್ತು ಟಮಟೋ ಹಾಂ ಆಯ್ತು ಸರಿ ರೀ ಟಮಾಟೋ ಐದು ಕೆಜಿ ಕೊಡ್ರಿ ಆಲೂಗಡ್ಡಿ ಎರಡು ಮತ್ತು ಪುಂಡಿಪಲ್ಯ ನಾಲ್ಕು ಸೂಡ್ ಕೊಡ್ರಿ

ಹ್ಞೂ ಹಾಂ ಹಾಂ ಮತ್ತು ಬದನೇಕಾಯಿ ಬ್ಯಾಡ್ರಿ ಬೆಂಡೆಕಾಯಿ ಹಾಕ್ರೀ ಒಂದು ಬದ್ನಿಕಾಯಿ ಬದ್ನಿಕಾಯಿ ಬ್ಯಾಡ್ರಿ ಬೆಂಡ್ ಇಲ್ಲ ಇಲ್ಲ ಬ್ಯಾಡ್ರಿ ಸಾಕು ಹ್ಞೂ ಇಷ್ಟೇ ಹ್ಞೂ ಆಯ್ತು ಸರಿ ರೀ ಹಾಂ ಆತು ರೀ ಹ್ಞೂ ಆಯ್ತು ಸರಿ ರೀ ಇಲ್ರಿ ಬರ್ ನಾವು ಬರ್ತೀವಿ ರೀ ಹಾಂ ಹೌದು ರೀ ಹ್ಞೂ ಆಯ್ತು ಸರಿ ರೀ ಹಾಂ ರೀ ಹಾಂ ಆಯ್ತು ರೀ